ಹಲೋ ಅಂಗಡಿಯವರೇ ಹಾಂ ಹಲೋ ತರಕಾರಿ ಅಂಗವಾಡಿ ಅಂಗಡಿಯವರೇ ಹಾಂ ನಿಮ್ಮ ಹತ್ರ ಎಂಥೆಲ್ಲ ತರಕಾರಿ ಉಂಟು ಹಾಂ ಟೊಮೆಟೆಗೆ ಎಷ್ಟು ಕೆ ಜಿಗೆ ಹೌದಾ ನನಗೆ ಒಂದು ಅರ್ಧ ಕೆಜಿ ಟೊಮೆಟೊ ಬೇಕಿತ್ತು ಹಾಂ ನಿಮ್ಮ ಅದರಲ್ಲಿ ಹೋಮ್ ಡೆಲಿವರಿ ಉಂಟಾ ನನಗೆ ಒಂದು ಸಂಜೆ ನಾಲ್ಕು ಗಂಟೆಗೆ ಕಾವೂರು ತನಕ ಒಂದು ತಂದುಕೊಡ್ಲಿಕ್ಕೆ ಆಗ್ಬೋದಾ

ನಮ್ಮದು ಕಾವೂರು

ಹಾಂ ಆಯ್ತು ಆಯಿತು ಹಾಂ ಆಯ್ತು ಆಯ್ತು ನಾ ಮತ್ತು ಒಂದು ಬಟಾಟೆ ಮತ್ತು ಒಂದು ನೀರುಳ್ಳಿ ಕಳಿಸಿ ಬಟಾಟೆ ಒಂದು ಒಂದು ಕೆಜಿ ಕಳಿಸಿ ನೀರುಳ್ಳಿ ಸಹ ಒಂದು ಕೆಜಿ ಕಳಿಸಿ ಹಾಂ ಆಯ್ತು ಆಯ್ತು ಹಾಂ ಸೇಮ್ ಎಡ್ರೆಸ್

ಬೇರೆ ಹಾಂ ದೊಣ್ಣೆ ಮೆಣಸು ಉಂಟಾ ಹಾಂ ಅದು ಸಹ ಒಂದು ಅದು ಸಹ ಒಂದು ಕಳಿಸಿ ಒಂದು ಕೆಜಿ ಹಾಂ ಅಷ್ಟು ಸಾಕು ಇದನ್ನು ಹೋಮ್ ಡೆಲಿವರಿ ಮಾಡಿ

ಹಾಂ ಅಷ್ಟೇ ಅಷ್ಟೇ ಬೇರೆ ಬೇಡ